ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಮುಖ ಸಾರಿಗೆ ಸೌಲಭ್ಯಗಳು ಯಾವೆಂದರೆ ರೈಲುಗಳು ರಸ್ತೆಗಳು ಮತ್ತು ಸಾರ್ವಜನಿಕ ಸಾರಿಗೆಯಾದ ಬಸ್ಗಳು ಎಲ್ಲ ದಾವಣಗೆರೆಯ ಮೂಲಕ ಅಡ್ಡಾಡ್ತವೆ ದಾವಣಗೆರೆಯಲ್ಲಿ ವಿಮಾನ ನಿಲ್ದಾಣ ಇಲ್ಲ ಕೇವಲ ರೈಲು ನಿಲ್ದಾಣ ರೈಲು ನಿಲ್ದಾಣ ಹಾಗೂ ಬಸ್ ನಿಲ್ದಾಣಗಳು ಇವೆ ಇವೆಲ್ಲ ಶ್ರೀ ಸಾಮಾನ್ಯರ ಅಂದರೆ ಜನರ ಕೈಗೆಟುಕುವಂತೆಯೇ ಇವುಗಳ ಬಗ್ಗೆ ಸವಾಲು ಏನಿರುವುದಿಲ್ಲ ಟ್ರೇನ್ ವಿಷಯಕ್ಕೆ ಬಂದರೆ ಟ್ರೇನಲ್ಲಿ ಜಾಸ್ತಿ ರಶ್ ಇರುತ್ತೆ ಶನಿವಾರ ಭಾನುವಾರ ಮತ್ತು ಮುಂತಾದ ಹಬ್ಬಗಳ್ ಇದ್ದರೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಬಸ್ಗಳು ಕೂಡ ದಿನಾ ರಶ್ ಇರುತ್ತೆ ಯಾಕಂದರೆ ಬಸ್ನಲ್ಲಿ ವಿದ್ಯಾರ್ಥಿಗಳು ಇರುತ್ತಾರೆ ಮತ್ತು ಕೆಲ್ಸಕ್ಕೆ ಹೋಗೋವ್ರು ಹೆಣ್ಮಕ್ಳು ಗಂಡ್ಮಕ್ಳು ಆಗಿರ್ಬೋದು ಅವರೂ ಇರ್ತಾರೆ ಮತ್ತು ಪಾಠ ಮಾಡೋ ಶಿಕ್ಷಕರು ಕೂಡ ಅವರೂ ಹೋಗ್ತಾ ಇರ್ತಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತುಂಬ ಕಡೆ ಹಳ್ಳಿಯಿಂದ ಹಳ್ಳಿಗೆ ಮತ್ತು ಹಳ್ಳಿಯಿಂದ ಸಿಟಿಗೆ ಬಸ್ನಲ್ಲಿ ಕುಳ್ತು ಪ್ರವಾಸ ಮಾಡ್ತಿರ್ತಾರೆ ಪ್ರಯಾಣ ಮಾಡ್ತಿರ್ತಾರೆ ಮತ್ತು ಇವೆಲ್ಲ ಸವಾಲುಗಳನ್ನು ರಶ್ಗಳ್ನ ಎದುರ್ಸ್ಕೊಂಡು ಅವ್ರ ಅವರ ಕೆಲಸಗಳನ್ನು ನೋಡಿಕೊಳ್ತ್ತಾರೆ